ಹಲೋ ಯಾ ಹೌದಾ ಹೌದಾ ಹಾಗಾದರೆ ನಮಗೆಲ್ಲ ಸಾಮಾನು ಬೇಕಿತ್ತಮ್ಮ ಕೊಡ್ತೀರಾ ಹೌದು ಆಯ್ತು ಆಯ್ತು ಆಯ್ತು ಆಯ್ತು

ನಮ್ಗೆ ಮೆಣಸು ಅರ್ಧ ಕೆ ಜಿ ಹೌದು ಸ್ವಲ್ಪ ಕಾಲು ಕೆ ಜಿ ಕೊತ್ತಂಬರಿ ಒಂದು ಕೆ ಜಿ ಈರುಳ್ಳಿ ಆಯಿತು ಆಯ್ತು ಆಯ್ತು ಆಯಿತು ಸ್ವಲ್ಪ ಕಮ್ಮಿ ಮಾಡಿ ಕೊಡಿಯಮ್ಮ ಮತ್ತೆಲ್ಲ ಒಟ್ಟು ಮಾಡಿ ಆಯ್ತು ಆಯಿತು ಮತ್ತು ಐವತ್ತು ಜೀರಿಗೆ ಐವ್ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಅವಲಕ್ಕಿ ಮತ್ತು ನೂರು ಬೆಳ್ಳುಳ್ಳಿ ಒಂದು ಅರ್ಧ ಮೆಣ ಇದು ಕಂಗ್ ಘಾಟು ಮೆಣಸು ಗಿಡ್ಡ ಮೆಣಸು ಸರಿ ಹೌದೂ ಮತ್ತು ಇದು ಸಾಸಿವೆಗೆ ಐವತ್ತು ಎಷ್ಟು ಆಯ್ತು ಸರ್ ರೇಸ್ ಎಷ್ಟು ಆಯಿತು ಒಮ್ಮೆ ನೋಡಿ ಲೆಕ್ಕ ಹೇಳಿ ಆಯ್ತು ಆಯಿತು ಹಾಗಾದ್ರೇ ಆಯ್ತು ಆಯಿತು ಮತ್ತೆ ಬೇಕಾದರೆ ಹೇಳ್ತೇವೆ ನಾವು ಈಗ ಒಂದು ಕೆ ಜ್ ಬೆಲ್ಲ ಹಾಕಿದ್ರಾ ಪಾಮ್ಆಯ್ಲ್ ಎಣ್ಣೆ ಕೊಡಿ ಒಂದು ಲೀಟರೂ ಮತ್ತು ಇದು ನಿಮ್ಮಲ್ಲಿ ತರಕಾರಿ ಉಂಟಾ ಒಂದು ಟೊಮೆಟ ಹಾಕೀ ಮತ್ತು ಹದಾ ಕಾಯಿ ಇರ್ಲಿ ಮತ್ತು ಆಲೂಗಡ್ಡೆ ಹಾಕಿ ಸ್ವಲ್ಪ ಅರ್ಧ ಕೆ ಜಿ ಸಾಕು ಸಾಕು ಕಡಲೆ ಹಾಕಿ ಮತ್ತು ಬಟಾಣಿ ಇದ್ದರೆ ಹಾಕಿ ಹಸೀದು ಹಸಿ ಹಸಿ ಹೌದು ಆಯಿತು ಗರಂ ಮಸಾಲೆ ಪುಡಿ ಹಾಕಿ ಹಾಂ ಮತ್ತು ಎಲ್ಲ ಚಕ್ಕೆ ಲವಂಗ ಅದು ಮಿಕ್ಸಿದ್ದರೆ ಅದೂ ಹಾಕಿ

ಹೌದು ಹ ಹತ್ತು ಹತ್ತು ರೂಪಾಯ್ದು ಎಲ್ಲ ಹಾಕಿ ಆಯ್ತು ಆಯ್ತು ಮತ್ತು ಆಯ್ತು ಆಯಿತು ಆಯ್ತು ಆಯ್ತು ಬೇಡ ಹಾಲೇನೂ ಬೇಡ ಮತ್ತೆ ಬೇಕಾದರೆ ಪುನಃ ಹೇಳ್ತೇವೆ ಮತ್ತು ನೀವು ತರ್ತೀರಾ ನಾವು ಬರಬೇಕಾ ಆಯ್ತು ಆಯ್ತು ಆಯಿತು ನಾವು ಒಬ್ಬರೇ ಇರೋದು ನಾವು ಬರೋದಾರ್ ನಾನು ಬಂದರೆ ಬರ್ತೆ ಬಂದರೆ ನಾವು ನಾಳೆ ಅದು ಬರ್ತೇವೆ ಇಲ್ಲದಿದ್ದರೆ ನೀವು ತಂದು ಕೊಡಿ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು

ಬೇರೆ ಏನೂ ಬೇಡ ಆಯ್ತು ಆಯ್ತು ಆಯ್ತು